ನಾವು ಇಲ್ಲಿವರೆಗೂ ಅಂದರೆ ತುಂಬ ಅಡುಗೆ ಮಾಡಿದ್ದೀವಿ ಅಡುಗೆ ಅಂದರೆ ಒಂಥರ ಅಲ್ಲ ನಾನಾ ರೀತಿಯ ಅಡುಗೆ ಇರುತ್ತೆ ಎಲ್ಲ ರೊಟ್ಟಿ ಪಲ್ಲೆ ಈ ಥರ ಅಡುಗೆ ಇರುತ್ತೆ ವೆಜ್ ನಾನ್ ವೆಜ್ ಎರಡೂ ಥರ ಇರುತ್ತೆ ಮತ್ತು ಇವಾಗಿನ ಮಕ್ಕಳೆಲ್ಲ ಇಷ್ಟಪಡ್ತಾರೆ ಪೀಝಾ ಈ ಥರ ಎಲ್ಲ ಇಷ್ಟಪಡ್ತಾರೆ ಅದು ಮಾಡಕ್ಕೆ ಬರೋಲ್ಲ ನಮ್ಗೆ ನಮ್ಗ ಬರೋ ಥರ ಅಡುಗೆ ಅಂದರೆ ರೊಟ್ಟಿ ಚಪಾತಿ ಕಾಳು ಪಲ್ಯಗಳು ಮತ್ತು ಚಟ್ನಿಗಳು ಈ ಥರ ಎಲ್ಲ ಅಡುಗೆ ಮಾಡಕ್ಕೆ ಬರುತ್ತೆ ಚಟ್ನಿಪುಡಿ ಈ ಥರ ಎಲ್ಲ ಬರುತ್ತೆ ಆಮೇಲೆ ಏನಂದರೆ ಈ ಈ ಅಡುಗೆ ಮಾಡಕ್ಕೆ ಕಠಿಣಪ್ಪ ಅಂತಂದರೆ ಬಿರ್ಯಾನಿ ಮಾಡೋದು ನಮಗೆ ಸ್ವಲ್ಪ ಕಷ್ಟ ಆಗುತ್ತೆ ಅಡುಗೆ ಚಿಕನ್ ಬಿರ್ಯಾನಿ ಮಟನ್ ಬಿರ್ಯಾನಿ ಈ ಥರ ಅಡುಗೆ ಮಾಡಕ್ಕೆ ಕಷ್ಟ ಆಗುತ್ತೆ ಇನ್ನೊಂದು ಮೀನು ಮಾಡಕ್ಕೆ ಕಷ್ಟ ಆಗುತ್ತೆ ಮೀನು ಸ್ವಲ್ಪ ಜಾಸ್ತಿ ಬೆನ್ಸಿದ್ರು ಮೆತ್ತಗಾಗಿಬಿಡತ್ತೆ ಸ್ವಲ್ಪ ಬೆನ್ಸಿದ್ರೆ ಚೆನ್ನಾಗಿರಲ್ಲ ಹಂಗಾಗಿ ಅದೊಂದು ಅಡುಗೆ ಮಾಡೋದು ಕಠಿಣ ಅನ್ಸುತ್ತೆ ನಮಗೆ ಮಸಾಲೆ ಐಟಮ್ ಎಲ್ಲ ಕರೆಕ್ಟಾಗಿ ಹಚ್ಬೇಕು ಕರೆಕ್ಟಾಗಿ ಡ್ರೈ ಮಾಡಬೇಕು ಇನ್ನೇನು ಸಾರು ಮಾಡಿರೋ ಮೀನು ಸಾರು ಮಾಡಬೇಕಂದ್ರೆ ಅದು ಜಾಸ್ತಿ ಕುದಿಸಿಬಿಟ್ರೆ ಮೀನೆಲ್ಲ ಪೀಸ್ ಪೀಸಾಗಿ ಮೆತ್ತಗಾಗಿಬಿಡುತ್ತೆ ಅದು ಟೈಮ್ ಸೆನ್ಸ್ ಇಟ್ಟು ಅಡುಗೆ ಮಾಡಬೇಕು ಮೀನು ಸಾಂಬಾರಾದರೆ ಇದು ಡ್ರೈ ಆದರೆ ಎಣ್ಣೇಲಿ ಹದವಾಗಿ ನೋಡ್ಕೋಬೇಕು ಜಾಸ್ತಿ ಕಾದಿರಬಾರ್ದು ನಿಧಾನಕ್ಕೆ ಆಗಿರಬೇಕು ಈಗ ನಮ್ಗೆ ಆ ಥರ ಇರೋಂಗಿಲ್ಲ ನಮಗೆಲ್ಲ ಅವ್ಸರ ಇರುತ್ತೆ ಈ ಫಾಶ್ಟ್ ಲೈಫಲ್ಲಿ ಅದು ಬೇಗ ಬೇಗ ಅಡುಗೆ ಆಗಿಬಿಡ್ಬೇಕು ಈಗ ಒಲೆ ಮೇಲೆಲ್ಲ ಅಡುಗೆ ಮಾಡ್ತಿರ್ತೀವಿ ಅದೆಲ್ಲ ಲೇಟಾಗಿಬಿಡತ್ತೆ ಇನ್ನೊಂದಪ್ಪ ಅಂದರೆ ಮಟನ್ ಬಿರ್ಯಾನಿ ಅಂದರೆ ಬಿರ್ಯಾನಿ ಇಷ್ಟ ಆಗುತ್ತೆ ಮಾಡಕ್ಕೆ ಆದರೆ ಅದೆಲ್ಲ ಅದಕ್ಕೆಲ್ಲ ಹಾ ಐಟಮ್ಗಳು ಭಾಳ ಬೇಕು ಅದಕ್ಕೆಲ್ಲ ಐಟಮ್ಗಳು ಭಾಳ ಬೇಕು ಹಾಂ ಮತ್ತು ಅದರಲ್ಲಿ ಏನಾದರೂ ಒಂದು ಮರ್ತು ಬಿಟ್ಟಿರ್ತೀವಿ ನಾವು ಯಾಕಂದರೆ ಅದು ಭಾಳ ಐಟಮ್ ಆಗ್ಬಿಡ್ತಾವೆ ಅದನ್ನ ಹಾಕು ಇದನ್ನ ಹಾಕು ಅಂತ ಒಂದು ಏನಾದರೂ ಮರೆತೇ ಬಿಟ್ಟಿರ್ತೀವಿ ಹಂಗಾಗಿ ಅದೊಂದು ಸ್ವಲ್ಪ ಕಠಿಣ ಅನಿಸುತ್ತೆ ನನಗೆ ದು ಸೇಮು ಚಿಕನ್ ಬಿರ್ಯಾನಿ ಆದ್ರೂ ಸೇಮ್ ಅದು ಕೂಡ ಈಗ ಮಟನ್ ಬಿರ್ಯಾನಿಗೆ ಏನು ಹಾಕ್ತೀವಿ ಅದೇ ಥರ ಚಿಕನ್ ಬಿರ್ಯಾನಿಗೂ ಹಾಕ್ಬೇಕ್ ಹಾಗಾಗಿ ಅದೊಂದು ಸ್ವಲ್ಪ ಕಠಿಣ ಅನಿಸುತ್ತೆ ಅಡುಗೆ ನಮಗೆ ಮತ್ತು ಇನ್ನೇನಪ್ಪ ಅಂದರೆ ಇವು ಎಲ್ಲ ಮಾಡ್ಬೋದು ಇವು ರೊಟ್ಟಿ ಚಪಾತಿ ಬೆಳಗಿನ್ನ ನಾಷ್ಟ ಒಗ್ಗರ್ಣೆ ಅವಲಕ್ಕಿ ಚಿತ್ರಾನ್ನ ಉಪ್ಪಿಟ್ಟು ಇದೆಲ್ಲ ಮಾಡ್ಬೋದು ಇಡ್ಲಿ ದೋಸೆ ಇವೆಲ್ಲ ಮಾಡ್ತೀನಿ ಆದರೆ ಸ್ವಲ್ಪ ದೋಸೆ ಅದೆಲ್ಲ ಮಾಡಕ್ಕೆ ಕಷ್ಟ ಅದು ಹಿಟ್ ಸರ್ಯಾಗಿ ಬರಲಿಲ್ಲ ಅಂದರೆ ದೋಸೆಯೂ ಸರ್ಯಾಗಿ ಬರೋಲ್ಲ ಆ ಪಡ್ಡು ಅದೂ ಹಿಟ್ ಸರಿಯಾಗಿ ಬರ್ಲಿಲ್ಲಂದ್ರ್ ಸರ್ಯಾಗಿ ನೆ ಅಕ್ಕಿ ನೆನೆಲಿಲ್ಲ ಅಂದರೆ ಸರಿಯಾಗಿ ಇದಾಗಲಿಲ್ಲ ಅಂದರೆ ಅದು ಸರಿ ಬರೋಂಗಿಲ್ಲ ಇನ್ನು ಕಷ್ಟ ಅಂದರೆ ಹಪ್ಪಳ ಸಂಡಿಗೆ ಅವೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಎರಡು ದಿನ ಮೂರು ದಿನ ಅಕ್ಕಿ ನೆನೆ ಹಾಕ್ಬೇಕು ಅಕ್ಕಿ ನೆನೆ ಹಾಕಿ ಮತ್ತು ನೆರಳಲ್ಲಿ ಒಣಗ್ಸ್ಬೇಕು ಒಣಗಿಸಿ ಅದೆಲ್ಲ ಪುಡಿ ಹಿಟ್ಟು ಮಾಡ್ಕೊಂಡ್ಬಂದು ಹಿಟ್ ಮಾಡ್ಕೊಂಡ್ಬಂದು ಮತ್ತು ಮಾಡಬೇಕು ಅದೆಲ್ಲ ಒಂದು ಸ್ವಲ್ಪ ಕಷ್ಟ ಅನಿಸುತ್ತೆ ಮಾಡೋಕ್ಕೆ ಮತ್ತು ಈ ಉಪ್ಪಿನ್ಕಾಯಿ ಎಲ್ಲ ಹಾಕ್ತೀವಿ ನಮ್ಮ ಸೈಡೂ ಒಂದು ಸರೆ ಉಪ್ಪಿನ್ಕಾಯಿ ಹಾಕಿದರೆ ಒಂದು ವರ್ಷ ಎರಡು ವರ್ಷ ತಿಂತೀವಿ ನಾವು ಹಂಗೆ ಇಟ್ಕಂಡು ಅಂಗ್ಡಿಲಿಂದ ತರೋಂಗಿಲ್ಲ ಒಂದು ವರ್ಷ ಎರಡು ವರ್ಷ ತಿಂತೀವಿ ಉಪ್ಪಿನ್ಕಾಯಿ ಒಂದು ಸರೆ ಹಾಕಿದ್ರೆ ಅದು ಒಂದು ಸ್ವಲ್ಪ ಕಠಿಣವಾಗಿರುತ್ತೆ ಯಾಕಂದರೆ ಅವೆಲ್ಲ ಕೆಲಸ ಭಾಳ ಆಗುತ್ತೆ ಅದು ಕಟ್ ಮಾಡ್ಬೇಕು ತೊಳಿಬೇಕು ಚೆನ್ನಾಗಿ ತೊಳಿಬೇಕು ಒರೆಸ್ಬೇಕು ಇದೆಲ್ಲ ಸ್ವಲ್ಪ ಕಠಿಣ ಆಗುತ್ತೆ ಆಮೇಲೆ ನಾನ್ ವೆಜ್ ಅಡುಗೆ ಅಂದುಬಿಟ್ರೆ ಈ ಮೊಟ್ಟೆ ಸುಲಭ ಬೇಗ ಬೇಗ ಮಾಡ್ಬೋದು ಅದು ಮಕ್ಳೂ ಇಷ್ಟಪಡ್ತಾರೆ ಮೊಟ್ಟೆ ಬೇಗ ಬೇಗ ಮಾಡ್ತೀವಿ ಅದಾದರೆ ಇದು ಒಂದು ಸ್ವಲ್ಪ ತಡ ಆಗುತ್ತೆ ಬಿರ್ಯಾನಿ ಚಿಕನ್ ಚಿಲ್ಲಿ ಚಿಕನ್ ಕಬಾಬು ಈ ಥರ ಎಲ್ಲ ಸ್ವಲ್ಪ ತಡ ಆಗುತ್ತೆ ಅಡುಗೆ ಅದು ಯಾಕೆ ತಡ ಆಗುತ್ತಂದರೆ ಅದಕ್ಕೆಲ್ಲ ಐಟಮ್ಸು ಭಾಳ ಬೇಕು ಮತ್ತು ಎಲ್ಲ ಐಟಮ್ಸ್ ಹಾಕಿದರೆ ಅದು ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ಛಲೋ ಬರೋಂಗಿಲ್ಲ ಅಡ್ಗೆ ಹಂಗಾಗಿ ಅದೊಂದು ಸ್ವಲ್ಪ ನಮ್ಗೆ ನನಗೆ ಕಠಿಣ ಅನಿಸುತ್ತೆ ಅಡುಗೆ ಇನ್ಮೇ ಇನ್ನೇನಂದರೆ ರಾಗಿಮುದ್ದೆ ಮಾಡೋದು ಸ್ವಲ್ಪ ಕಠಿಣ ಅನಿಸುತ್ತೆ ಯಾಕಂದರೆ ರಾಗಿಮುದ್ದೆ ಅದು ನೀರು ಕರೆಟ್ ಇರಬೇಕು ಹಿಟ್ಟು ಕರೆಟ್ ಇರಬೇಕು ಸ್ವಲ್ಪ ಹಿಟ್ಟು ಜಾಸ್ತಿ ಆಗೋಂಗಿಲ್ಲ ಇಲ್ಲ ನೀರು ಜಾಸ್ತಿ ಆಗೋಂಗಿಲ್ಲ ಇಲ್ಲಾಂದರೆ ಹದ ಕೆಟ್ಟೋಗಿಬಿಡುತ್ತೆ ನೀರು ಅದೇನಾದ್ರು ಸ್ವಲ್ಪ ಜಾಸ್ತಿ ಆಯ್ತಂದ್ರೆ ಹದ ಕೆಟ್ಟೋಗುತ್ತೆ ಅದು ರಾಗಿಮುದ್ದೆ ಕಲಿಯಲು ಸ್ವಲ್ಪ ಇಷ್ಟ ಆಗಿದೆ ನನಗೆ ಮಾಡಿದ್ದೀನಿ ನಾನೂ ಒಂದು ಸುಮಾರು ಸರಿ ಮಾಡಿದ್ದೀನಿ ರಾಗಿಮುದ್ದೆ ಆದರೂ ಸ್ವಲ್ಪ ಕಷ್ಟ ಆಗುತ್ತೆ ಇನ್ನೇನಪ್ಪ ಅಂದರೆ ಜೋಳದ ನುಚ್ಚು ಈಗ ನಮ್ಮ ಕಡೆ ಬಿಸಿಲೆಲ್ಲ ಬಂತಂದರೆ ತುಂಬ ಬಿಸಿಲು ನಮ್ಮ ಕಡೆ ಹಾಗಾಗಿ ಈ ಹೊಟ್ಟಿ ತಂಪಿರಲಿಯಪ್ಪ ಬಿಸಿಲಾಗೆಲ್ಲ ಅಡ್ಯಾಡಿ ಬಂದ್ರೆ ಹೊಟ್ಟಿ ತಂಪಿರಲಿ ಅಂತ ನಾವು ಏನು ಮಾಡ್ತೀವಿ ಜೋಳ ಇರುತ್ತಲ್ಲ ಬಿಳಿ ಜೋಳ ಅದನ್ನು ನುಚ್ಚು ಹೊಡಿಸ್ಕೊಂಬರ್ತೀವಿ ನುಚ್ಚು ಹೊಡಿಸ್ಕೊಂಬಂದು ಅದನ್ನ ಬೇಸೆ ಎಲ್ಲ ಕ್ಲೀನಾಗಿ ಹಸನ್ ಮಾಡಿ ತೊಳೆದು ಅದನ್ನು ನುಚ್ಚು ಬೇಯ್ಸಕ್ಕೆ ಕುದಿಸಿ ನುಚ್ಚು ಮಾಡ್ತೀವಿ ಮಸ್ರು ತಗೊತಿವಿ ಮಸ್ರು ತಗೊಂಡು ಅದು ಬೇಸ್ ಮಜ್ಗೆ ಮಾಡ್ತೀವಿ ಮಜ್ಗೆ ಮಾಡಿ ನುಚ್ಚು ಮೊಸ್ರು ಉಂಡ್ರೆ ಹೊಟ್ಟಿ ತಂಪಿರುತ್ತೆ ಬೇಗನೇ ಹಸಿವಾಗಂಗಿಲ್ಲ ಗಟ್ಟಿ ಇರ್ಬೋದು ಮನುಷ್ಯ ಗಟ್ಟಿಯಾಗಿರುತ್ತಾನಂತ ಅದನ್ನು ಜೋಳದ ನುಚ್ಚು ಮಜ್ಗೆ ಈ ಥರ ಮಾಡ್ತೀವಿ ಮತ್ತು ಜೋಳದ ಮುದ್ದೆ ಮಾಡ್ತೀವಿ ಜೋಳದ ಮುದ್ದೆ ಈ ಥರ ಎಲ್ಲ ಅಡುಗೆ ಮಾಡ್ತೀವಿ ಇನ್ನೊಂದಂದರೆ ಈಗ ಚಟ್ನಿಪುಡಿ ಈಗೆಲ್ಲ ಹಬ್ಬ ಗಿಬ್ಬ ಬಂತಂದರೆ ಒಂದೇ ಸರಕ್ಕೆ ಹಾಕೊಂದ್ ಇಟ್ಬಿಡ್ತೀವಿ ಚಟ್ನಿಪುಡಿಗಳೇ ಶೇಂಗಾಪುಡಿ ಬಂತು ಅಗ್ಸೆಪುಡಿ ಬಂತು ಗುರಾಳಿಪುಡಿ ಅಂತ ಬರುತ್ತೆ ಈ ಥರ ಎಲ್ಲ ಇನ್ನೊಂದೇನಪ್ಪ ಅಂದರೆ ಈಗ ಹೀರಿಕಾಯ್ ಚಟ್ನಿ ಹಾಗಲ್ಕಾಯಿ ಚಟ್ನಿ ಈ ಥರ ಮಾಡ್ತೀವಿ ಮತ್ತು ಚಿಪ್ಸ್ ಎಲ್ಲ ಮಾಡ್ತೀವಿ ಯಾಕಂದ್ರೆ ಆಚೆ ಕಡೆ ಯಾವ ರೀತಿ ಮಾಡಿರ್ತಾರ ಅಡುಗೆ ಅಂತ ಗೊತ್ತಿರೋಲ್ಲ ಯಾವ ಎಣ್ಣೆಲಿ ಕರಿದಿರ್ತಾರಂತ ಗೊತ್ತಿರೋಲ್ಲ ಅದನ್ನೇ ನಾವು ಮನೆಗೇ ಮಾಡಿಕೊಟ್ಬಿಟ್ರೆ ಮಕ್ಳಿಗೂನು ಆರೋಗ್ಯವಾಗಿರ್ತಾರೆ ನಾವೂ ಆರೋಗ್ಯವಾಗಿರ್ತೀವಿ ಈ ಥರ ಎಲ್ಲ ಅಡುಗೆ ಮಾಡ್ತೀವಿ ಇನ್ನೊಂದು ಸ್ವಲ್ಪ ನನಗೆ ಗೋಬಿ ಮಾಡೋದು ಕಷ್ಟ ಅನಿಸುತ್ತೆ ಯಾಕಂದರೆ ಅದೆಲ್ಲ ಕಟ್ ಮಾಡಬೇಕು ಹಿಟ್ಟು ತರಬೇಕು ಹಿಟ್ಟಲ್ಲೆಲ್ಲ ಕಲಿಸ್ಬೇಕು ಎಣ್ಣೆ ಅದೆಲ್ಲ ಜಾಸ್ತಿ ಖರ್ಚು ಜಾಸ್ತಿ ಖರ್ಚು ಅಂದ್ರೂನು ಸ್ವಲ್ಪ ಕಷ್ಟ ಆಗುತ್ತೆ ಅದೆಲ್ಲ ಮಾಡಬೇಕು ಮತ್ತು ಅದು ಆ ಒಂದಿಷ್ಟು ಐಟಮ್ ಮನೆಯಲ್ಲೇ ಇರ್ತವೆ ಒಂದಿಷ್ಟು ಐಟಮು ಹೊರಗಿಂದ ತರಬೇಕು ಅದೊಂದು ಸ್ವಲ್ಪ ಕಷ್ಟ ಅನಿಸುತ್ತೆ ನನಗೆ ಇಲ್ಲಾಂದ್ರೆ ಇವು ಇರೋ ಅಡುಗೆಯೆಲ್ಲ ಬೇಗ ಮಾಡ್ಬೋದು ಈ ಚಪಾತಿ ರೊಟ್ಟಿ ಮ ಸೊಪ್ಪು ಸೊಪ್ಪಿನ ಐಟಮು ಕಾಳು ಪಲ್ಲೆಗಳೂ ತರಕಾರಿ ಪಲ್ಲೆಗಳು ಇವೆಲ್ಲ ಯಾಕಂದ್ರೆ ಇವೆಲ್ಲ ತಿಂದ್ರೂನೂ ಸ್ವಲ್ಪ ಮನುಷ್ಯ ಗಟ್ಟಿಯಾಗಿರ್ತಾನೆ ಬೆಳಗ್ಗೆ ಅದೆಲ್ಲ ತಿನ್ಬೇಕು ಹಸಿ ತರಕಾರಿ ಹಸಿ ಕಾಳು ಈ ಥರ ಎಲ್ಲ ತಿಂದರೆ ಒಳ್ಳೆಯದು ದೇಹಕ್ಕೂನು ಒಳ್ಳೆಯದು ಹಂಗಾಗಿ ನಾವೆಲ್ಲ ಜಾಸ್ತಿ ಏನು ಉಪಯೋಗ್ಸ್ತಿವಂದರೆ ಹಸಿ ತರಕಾರಿ ಹಸಿ ಕಾಳು ಈ ಮೂಲಂಗಿ ಇದೆಲ್ಲ ಹೆರ್ಜಿ ಸ್ವಲ್ಪ ಉಪ್ಪು ಕಲಿಸಿ ತಿಂದ್ಬಿಟ್ರೆ ಬಿಸಿ ರೊಟ್ಯಾಗ ತಿಂದುಬಿಟ್ರೆ ಆ ಹೊಟ್ಟಿ ತುಂಬಿಡ್ತೈತಿ ಆದರೆ ಈ ನಾಷ್ಟ ತಿಂದರೆ ಹೊಟ್ಟಿ ತುಂಬೊಂಗಿಲ್ಲ ಆದ್ರೂನು ನಾವು ಏನು ಮಾಡ್ತೀವಿ ನಾಷ್ಟನೇ ಜಾಸ್ತಿ ಮಾಡುದು ಯಾಕಂದ್ರೆ ಮಕ್ಳಿಗೆ ಈಸಿ ಆಗಲಪ್ಪ ಬೆಳಗ್ಗೆ ಲೇಟಾಗಿ ಬಿಡುತ್ತೆ ಸ್ಕೂಲಿಗೆ ಅಂತಂದು ಫಾಶ್ಟ್ ಆಗೋ ಅಡಿಗೆನ ನಾವು ಜಾಸ್ತಿ ಮಾಡಿಬಿಡ್ತೀವಿ ಮೊಸರನ್ನ ಈ ಥರ ಮಾಡಿ ಪುಳಿಯೋಗರೆ ಅಂತ ಬಂತು ಚಿತ್ರಾನ್ನ ಅಂತ ಬಂತು ಇನ್ನೇನು ಒಂತರವು ಬಿಳೀದು ಒಂದು ರೈಸ್ ಮಾಡಿಬಿಟ್ಟೆ ಅಂದ್ರೆ ಅದು ಅದ್ರಲ್ಲಿ ನಾನಾ ರೀತಿ ರೈಸ್ ಮಾಡ್ಬೋದು ರೈಸ್ ಭಾತ್ ಮಾಡ್ಬೋದು ಪಲಾವ್ ಮಾಡ್ಕೊಬೋದು ಕರ್ಡ್ ರೈಸ್ ಮಾಡ್ಬೋದು ಮಸಾಲೆ ರೈಸ್ ಮಾಡ್ಬೋದು ಗೋಬಿ ರೈಸ್ ಮಾಡ್ಬೋದು ಇದೆಲ್ಲ ಒಂದು ಸ್ವಲ್ಪ ಮಾಡ್ಬೋದು ಪದಾರ್ಥಗಳು ಯಾವುವು ಅಂದರೆ ನನಗೆ ಬಿರ್ಯಾನಿ ಮಾಡೋದೇ ಕಠಿಣ ಆಗುತ್ತೆ ಆಮೇಲೆ ಚಿಕನ ಕಬಾಬು ಇವಾಗ ನಾನಾ ರೀತಿ ಅದೇನಂದರೆ ಅದೇನು ಬೋಟಿ ಕಲಿಜಾ ಇದೆಲ್ಲ ಮಾಡ್ತಾರೆ ಅದು ಮಾಡಕ್ಕ ಬರೋಲ್ಲ ಅದನ್ನೊಂದು ಸ್ವಲ್ಪ ಕಲಿಯಬೇಕು ಉಳಿದಿರೋ ಅಡುಗೆಯೆಲ್ಲ ಮಾಡ್ತೀನಿ ಚೆನ್ನಾಗಿ ಮಾಡ್ತೀನಿ ನಮ್ಗೆ ಜಾಸ್ತಿ ಇಷ್ಟಪ್ಪ ಅಂದರೆ ರೊಟ್ಟಿ ಚಪಾತಿ ಪಲ್ಲೆ ನಮ್ಮ ಕಡೆ ಪಂಚಮಿ ಬಂತಂದ್ರೆ ಒಂದು ನಾಲ್ಕೈದು ಥರ ಪಲ್ಯ ಮಾಡ್ತೀವಿ ಇದು ನಾಲ್ಕೈದು ಥರ ಪಲ್ಲೆ ರೊಟ್ಟಿ ಇದು ಸಜ್ಜೆ ರೊಟ್ಟಿ ಜೋಳದ ರೊಟ್ಟಿ ಈ ಥರ ಎಲ್ಲ ಅಡುಗೆ ಮಾಡಿದ್ವಿ ಇವಾಗೆಲ್ಲ ಮಾಡಕ್ಕೆ ಇಷ್ಟ ತುಂಬ ಮೆಣ್ಸಿಕಾಯಿ ಇನ್ನೊಂದು ಮೆಣ್ಸಿಕಾಯ್ ಕರಿತೀವಿ ನಾವು ಮೆಣ್ಸಿಕಾಯ್ ಕರಿದು ಮೆಣ್ಸಿಕಾಯ್ ಮಾಡ್ತೀವಿ ಅದನ್ನ ಎಣ್ಣೆಲಿ ಕರಿದು ಉಪ್ಪು ಜೀರಿಗೆ ತುಂಬಿ ಮೆಣ್ಸಿನ್ಕಾಯ್ ಕರಿದು ಅದು ಎಲ್ಲ ಊಟ ಮಾಡಕ್ಕೆ ಚೆನ್ನಾಗಿರುತ್ತೆ ಉಂಡಿ ರವದ ಉಂಡಿ ಪುಟಾಣಿ ಉಂಡಿ ಬೇಸನ್ ಉಂಡಿ ಈ ಥರ ಎಲ್ಲ ಉಂಡಿಗಳು ಮಾಡ್ತೀವಿ ಅವೆಲ್ಲ ಇಷ್ಟ ಆಗುತ್ತೆ ಬೂಂದಿ ಅವೆಲ್ಲ ಮಾಡ್ತೀವಿ ಇನ್ನೇನಪ್ಪ ಕಠಿಣವಾದ್ದಂದ್ರೆ ನನಗೆ ಹ ಬಿರ್ಯಾನಿಯೇ ಕಠಿಣ ಯಾಕಂದರೆ ಮಟನ್ ಕುದ್ದೈತೋ ಇಲ್ಲ ಅದು ಗೊತ್ತಾಗೋಲ್ಲ ಆಮೇಲೆ ಅದು ಛ ಅದು ಚಲೋ ಆಗೈತೋ ಇಲ್ಲ ಅನ್ನೋದು ಗೊತ್ತಾಗಲ್ಲ ಯಾಕಂದರೆ ಎಲ್ಲ ಐಟಮ್ ಹಾಕಿದ್ರು ಚಲೋ ಆಗುತ್ತೆ ಎಲ್ಲ ಐಟಮ್ ಹಾಕಿದ್ರು ಒನ್ನೊಂದು ಸರೆ ಅದು ಅಡುಗೆ ಚೆನ್ನಾಗಾಗಿರಲ್ಲ ಯಾಕಂದ್ರೆ ಅದು ನಮಗೆ ಮಾಡಕ್ಕ ಬರೋಲ್ಲ ಅದನ್ನ ಕಲಿಯಬೇಕು ಇನ್ನೇ ಇನ್ನು ಯಾವ್ದಪ್ಪ ಅಂದ್ರೆ ಈಗ ಈಗ ಮೀನದು ಮೊಟ್ಟೆ ಇರುತ್ತಂತೆ ಅದು ಮಾಡ್ತಾರೆ ನಮಗೆ ಬರೋಲ್ಲ ಅದೊಂದು ಅಡುಗೆ ಚೆನ್ನಾಗಿರುತ್ತೆ ಇಷ್ಟು ಅಡುಗೆ ಚೆನ್ನಾಗಿರುತ್ತೆ ಮತ್ತು ಇವಾಗೆಲ್ಲ ಫಾಶ್ಟ್ ಫುಡ್ಡು ಫಾಶ್ಟ್ ಲೈಫ್ ಅಂತಂದು ಎಲ್ಲ ಫಾಶ್ಟ್ ಫಾಶ್ಟ್ ಫುಡ್ ಮಾಡ್ತಾರೆ ಈ ನಾವು ಮನೇಲಿ ಮಾಡೋಂತ ಅಡುಗೆ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಮಾಡ್ತೀವಿ ಅವೆಲ್ಲ ಟೈಮ್ ಹಿಡಿಯುತ್ತೆ ಮಾಡಕ್ಕೆ ಈಗ ರೊಟ್ಟಿ ಗಿಟ್ಟಿಯೆಲ್ಲ ಮಾಡ್ಬೇಕೆಂದ್ರೆ ಒಂದು ಹಾಫ್ ಅನ್ ಅವರ್ ಬೇಕು ಇಷ್ಟು ಜನಕ್ಕೆ ರೊಟ್ಟಿ ಅಂದರೆ ಇಷ್ಟು ಕ ವ್ಯಾಪಾರಕ್ಕಂದರೆ ಇಷ್ಟೆಲ್ಲ ರೊಟ್ಟಿ ಮಾಡ್ಲೇಬೇಕು ನಾವು ಮನೆಯಲ್ಲಿ ತಿನ್ನಕ್ಕೊಂದು ನಾವು ಈಗ ಒಂದು ಹನ್ನೆರಡು ಜನ ಇದ್ದೀವಿ ಹನ್ನೆರಡು ಜನಕ್ಕೆ ಎರಡು ಎರಡು ರೊಟ್ಟಿ ಅಂದ್ರೂನು ಒಂದು ಆಫ್ ಅನ್ ಅವರ್ ರೊಟ್ಟಿ ಮಾಡಕ್ಕೆ ಬೇಕೇ ಬೇಕು ನಮಗೆ ಹಂಗಾಗಿ ನಾವು ಮೂ ರೊಟ್ಟಿ ಪಲ್ಯದ್ದಾದ್ರೆ ಒಂದು ಸರೆ ಊಟ ಮಾಡಿಬಿಟ್ರೆ ಹೊಳ್ಳಿ ಮುಳ್ಳಿ ಅಡುಗೆ ಮಾಡೋ ಅವಶ್ಯಕತೆ ಇರೋಲ್ಲ ಒಂದೇ ಸರೆ ಆರಾಮಾಗಿ ಹೊಟ್ಟಿ ತುಂಬ ಊಟ ಮಾಡ್ಬೋದು ಮತ್ತು ಹೊಳ್ಳಿ ರಾತ್ರಿ ಅಡ್ಗೆ ಮಾಡ್ಬೋದು ಈಗ ನಾಷ್ಟ ಮಾಡಿಬಿಟ್ರೆ ಮುಂಜಾನೆ ಬೇರೆ ರಾತ್ರಿಗೆ ಬೇರೆ ಮತ್ತು ಈರತೆ ಅಡ್ಗೆ ಮಾಡಬೇಕಾಗತ್ತೆ ಹಂಗಾಗಿ ಕಠಿಣವಾಗಿರೋ ಅಡುಗೆನೂ ಮಾಡ್ತೀವಿ ಆದರೆ ಕಡಿಮೆ ವಾರಕ್ಕೊಂದು ಸರೆ ಮಾಡ್ತೀವಿ ಬಿರ್ಯಾನಿ ಈ ರೊಟ್ಟಿ ಆದರೆ ಒಂದಿನ ರೊಟ್ಟಿ ಮಾಡ್ತೀವಿ ಒಂದಿನ ಚಪಾತಿ ಮಾಡ್ತೀವಿ ಈ ಥರ ಮಾಡ್ತೀವಿ ಬಿರ್ಯಾನಿ ಆದರೆ ವಾರಕ್ಕೊಂದು ದಿನ ಸಂಡೇ ಯಾಕಂದ್ರೆ ಸಂಡೇ ಮಕ್ಕಳು ಮನೆಯಲ್ಲಿ ಇರ್ತಾವೆ ಟೈಮೂ ಇರ್ತೆ ಸ್ಕೂಲ್ ಇರೋಂಗಿಲ್ಲ ಅಂಗಾಗಿ ಆರಾಮಾಗಿ ಮಾಡ್ಬೋದಂತ ಬಿರ್ಯಾನಿ ಗಿರ್ಯಾನಿ ಕಬಾಬು ಈ ಥರದ್ದೆಲ್ಲ ಸಂಡೇ ದಿನ ಮಾಡ್ತೀವಿ